ಕರ್ನಾಟಕದಲ್ಲಿ ವಿವಿಧ ರೀತಿ ವಿವಿಧ ಪ್ರದೇಶಗಳು ಭೂವಲಯಗಳನ್ನು ಹೊಂದಿಕೊಂಡಿದೆ ಅದನ್ನ ಹೇಳೋದಾದರೆ ನಾವು ಕರಾವಳಿ ಭಾಗ ಉತ್ತರ ಒಳನಾಡು ಹಾಗು ದಕ್ಷಿಣ ಒಳನಾಡು ಮತ್ತೆ ಮಲೆನಾಡು ಅಂತ ಹೇಳಿ ಅದನ್ನು ಪರಿಗಣಿಸ್ಬೋದು ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ತೆಂಗಿನ ಮರಗಳು ಕಂಡುಬರ್ತದೆ ಹಾಗೆ ಹಾಗೆನೆ ಇಲ್ಲಿ ಹವಮಾನವು ತುಂಬ ತೇವಾಂಶವನ್ನು ಹೊಂದಿರುತ್ತದೆ ಮಳೆಗಾಲದಲ್ಲಿ ಜೂನ್ನಿಂದ ಅಕ್ಟೋಬರ್ ತಿಂಗಳವರೆಗೂ ಮಳೆಯ ಅಬ್ಬರ ಜೋರಾಗಿರ್ತದೆ ಹಾಗೆ ಸಲ್ಪ ಪೂರ್ವ ದಿಕ್ಕಿನತ್ತ ನಾವು ಹೋಗೋದಾದರೆ ಮಲೆನಾಡು ಪ್ರದೇಶ ಕಂಡುಬರ್ತದೆ ಇದು ಪಶ್ಚಿಮ ಘಟ್ಟ ಪ್ರದೇಶಗಳು ಆಗಿರುತ್ತದೆ ಇದರಲ್ಲಿ ದಟ್ಟಾರಣ್ಯ ಇರುತ್ತದೆ ಹಾಗೆ ಹಾಗೆ ವಾತಾವರಣವು ತುಂಬ ತಂಪಾಗಿರ್ತದೆ ಸೊ ಇಲ್ಲಿಂದ ಮುಂದಕ್ಕೆ ಹೋದರೆ ನಮಗೆ ಬಯಲುಸೀಮೆ ಪ್ರದೇಶ ಅಂತಲೂ ಹೇಳ್ಬೋದು ಇದು ಮುಖ್ಯವಾಗಿ ಉತ್ತರ ಒಳನಾಡು ಹಾಗು ದಕ್ಷಿಣ ಒಳನಾಡು ಅಂತಲೂ ಕರಿತಾರೆ ಇಲ್ಲಿ ಪ್ರಮುಖ ನಗರಗಳು ಉಪ ನಗರಗಳು ಉತ್ತರದಲ್ಲಿ ಹುಬ್ಬಳ್ಳಿ ಧಾರವಾಡ ಇದ್ದರೆ ದಕ್ಷಿಣದಲ್ಲಿ ಮೈಸೂರು ಬೆಂಗಳೂರು ಭಾಗಗಳು ಆಗಿರ್ತದೆ ಸೋ ಇಲ್ಲಿ ಹೆಚ್ಚಾಗಿ ವಿವಿಧ ರೀತಿಯ ತರಕಾರಿ ಹಾಗೂ ಸೊಪ್ಪು ಈ ಥರದ್ದು ರೈತರು ತಮ್ಮ ಬೆಳೆಯನ್ನು ಬೆಳೆಸ್ತಾರೆ ಸೋ ಹಾಗೆ ಮಳೆಗಾಲವು ಇಲ್ಲಿ ಕರಾವಳಿ ಭಾಗಕ್ಕಿಂತ ಸ್ವಲ್ಪ ಭಿನ್ನವಾಗಿರ್ತದೆ ಅಂದರೆ ಕರಾವಳಿ ಭಾಗದಲ್ಲಿ ಮೂರು ತಿಂಗಳು ಅತಿಯಾದ ಮಳೆ ಆದರೆ ಇಲ್ಲಿ ಬಯಲುಸೀಮೆ ಪ್ರದೇಶಗಳಲ್ಲಿ ಸಲ್ಪ ಕಡಿಮೆ ಮಳೆನೆ ಇರ್ತದೆ ಹಾಗೆ ಅಲ್ಲಿ ವಾತಾವರಣವು ತುಂಬ ತಂಪಾಗಿರ್ತದೆ ಇದು ತುಂಬ ಪೂರಕವಾದ ವಾತಾವರಣ ರೈತರು ಬೆಳೆಯುವಂಥ ವಸ್ತುಗಳು ಹಾಗೂ ತರಕಾರಿಗಳು ತುಂಬ ಸಮತೋಲವನ್ನು ಕಂಡು ಸಮತೋಲನವಾದ ವಾತಾವರಣದಲ್ಲಿ ಬೆಳೀತದೆ ಇದರಿಂದ ತುಂಬ ರೈತರಿಗೆ ಲಾಭದಾಯಕವೂ ಆಗಿರ್ತದೆ